ನಾವು ನಮ್ಮ ಕುಟುಂಬ ಮತ್ತು ನಮ್ಮ ಕುಟುಂಬದವರು ರಜಾ ದಿನಗಳಲ್ಲಿ ಅಂದರೆ ಭಾನುವಾರ ಆಗಿರ್ಬೋದು ರಜಾ ದಿನಗಳಲ್ಲಿ ಹೋಗೋದಿಕ್ಕೆ ಗೌರಿಬಿದನೂರಲ್ಲಿ ಒಂದು ಪ್ರವಾಸಿ ತಾಣವಿದೆ ಅದು ವಿಧುರಾಶ್ವತ್ಥ ಅದು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಒಂದು ಸ್ಥಳ ಆಗಿದೆ ಅಲ್ಲಿ ದೇವಸ್ಥಾನ ಇದೆ ಮತ್ತು ಪ್ರವಾಸ ಹೋರಾಟಗಾರರ ಅವರು ಯಾವ ರೀತಿ ಎಲ್ಲ ಸತ್ಯಾಗ್ರಹ ಆಗಿರ್ಬೋದು ಅವ್ರು ಯಾವ ರೀತಿ ಯುದ್ಧ ಮಾಡಿದ್ದಾರೆ ಅಂತ ಎಲ್ಲ ಮ್ಯೂಸಿಯಂ ಥರ ಎಲ್ಲ ಇಲ್ಲಿ ಶೇಖರಣೆ ಮಾಡಿಟ್ಟಿದ್ದಾರೆ ಮತ್ತು ಪಾರ್ಕ್ ಇದೆ ಆಟಾಡೋದಕ್ಕೆ ಮಕ್ಕಳಿಗೆ ಒಳ್ಳೆಯ ವಾತಾವರಣ ಎಷ್ಟೊತ್ತು ನಾವು ಬೇಕಾದ್ರೂ ಇದ್ದು ಅಲ್ಲಿ ಬರ್ಬೋದು ಮತ್ತು ಅದು ಏನು ಅದು ಸ್ಥಳದ ವಿಶೇಷ ಅಂದರೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಗಾಂಧೀಜಿಯವರು ಅಲ್ಲಿಗೆ ಬಂದಿದ್ದರಂತೆ ಅದು ಅದು ಫೇಮಸ್ ಆಗಿದೆ ಆ ಸ್ಥಳ